ಹಲೋ ಹಲೋ

ಹಲೋ ರೀ ಅಂಗ್ಡಿ ಯಾರು ಅಂಗಡಿ ಯಾರು ರೀ ನಾವು ಮೊನ್ನೆ ಬಟ್ಟೆ ತೊಗೊಂಡೋಗಿದ್ವಿ ರೀ ಟಾಪೂ ಆಗ್ವಲ್ದು ರೀ ಅವು ವಾಪಾಸ್ ಬರಬೇಕಂತ ಅಂದು ಮಾಡಿದ್ದೀವಿ ರೀ ಅದಕ್ಕೆ ನಿಮ್ಮನ್ನು ಕೇಳಿ ಬಂದ್ರೆ ಆತು ಅಂತಂದು ಕಾಲ್ ಮಾಡಿದೀವಿ ನೋಡಿರಿ ಎಕ್ಸ್ಚೇಂಜ್ ಮಾಡಿ ಏಯ್ ನಾವು ಅವ್ಗ ಖಾಯಂ ಕಸ್ಟಮರ್ ರೀ ನೀವು ಹಂಗಂದು ರೀ ವ್ಯಾಪಾರ ನೆಡೀಬೇಕಂತನೆ ನಾವು ಖಾಯಂ ಬಂದಿರ್ತೀವಿ ರೀ ಯಾಕಂದ್ರೆ ನೀವು ಕಡ್ಮೆ ಮಾಡಿ ಕೊಟ್ಟಿರ್ತೀರಿ ಯಾವಾಗಲು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿರ್ತೀರಿ ಅಂತನೆ ನಾವು ಬರಕ್ಕೆ ಹತ್ತೀವಿ ರೀ ಯಾವಾಗ್ಲೂ ಇಪ್ಪತ್ತು ವರ್ಷದಿಂದನೂ ನಿಮ್ಮ ಅಂಗ್ಡಿಗೆ ಬಿಟ್ಟೇ ಇಲ್ಲ ರೀ ನಾವು ಮತ್ತು ಈಗ ನೀವು ಮ ನಾವು ಯಾವ್ದು ಹಚ್ಚಿದ್ರು ನೀವು ಕೊಡ್ಬೇಕಾಗತ್ತೆ ಹಾಂ ರೀ ಹ್ಞೂ ಆಯ್ತು ಅದು ಅಷ್ಟೆ ಮಾಡ್ರಿ ಹೊಸದು ಯಾವುದು ಮೆಟ್ರೇಯಲ್ ಬಂದೈತೆ ರೀ ಚೊಲೋ ಬಂದನೇನ್ ರೀ ಹ್ಞೂ ನೋಡ್ತೀವಿ ರೀ ಕಡ್ಮೆ ಇದ್ದಿದ್ದು ನೋಡಿರಿ ಹೊಸ ಹೊಸವ್ ಬಂದವೇನ್ ರೀ ಹಂಗಾರೆ

ಹೊಸದು ಬಂದೈತಿ ಆಮೇಲೆ ಬರ್ತೀವಿ ತೊಗೋಳಿ ಮತ್ತು ಇದು ಎಕ್ಸ್ಚೇಂಜ್ ಮಾಡಬೇಕು ಆಫರ್ ಆಫರ್ ಇಲ್ಲಾರಿ ಇದಾವ್ರೇ ಹ್ಞೂ ಆಫರ್ ಇದ್ರೆ ಹ್ಞೂ ಹೊಸ ಹೊಸ ವೆರೇಟಿನು ಇದಾವಲ ಬಿಡಿರಿ